ನನ್ನ ಜೀವನದಲ್ಲಿ ನಮ್ಮ ತಾಯಿಯವರಿಗೆ ತುಂಬ ಆರೋಗ್ಯ ಸರಿ ಇರಲಿಲ್ಲ ಅದನ್ನು ಸುಧಾರಿಸಲು ನಾವು ತುಂಬ ತೊಂದರೆಯನ್ನು ಅನುಭವಿಸಬೇಕಾಗಿತ್ತು ಏಕೆಂದರೆ ನಮ್ಮ ತಾಯಿಗೆ ಆರೋಗ್ಯ ಸರಿ ಇರಲಿಲ್ಲ ಇದನ್ನು ಅನೇಕ ಅಮೋ ನಮಗೆ ಹಣ ಇರಲಿಲ್ಲ ಇದನ್ನು ಅನೇಕ ಕೆಲಸಗಳಿಗೆ ಹೋಗಿ ಹಣ ತ ಹಣವನ್ನು ಕೂಡಿಸಿ ತಾಯಿಯವರ ಆರೋಗ್ಯವನ್ನು ಗುಣಪಡಿಸಲು ಗುಣಪಡಿಸಲು ಬೇಕಾಯಿತು ಇದನ್ನು ನಾವು ಮಣಿಪಾಲಿಗೆ ಸಹ ಹೋಗಿ ನಾವು ತಾಯಿಯ ಆರೋಗ್ಯವನ್ನು ಸಂಪೂರ್ಣವಾಗಿ ಉಚಿತ ಸಂಪೂರ್ಣವಾಗಿ ನಾವು ಆರೋಗ್ಯವನ್ನು ಗುಣಪಡಿಸಿಕೊಂಡು ಬರಲು ನಮಗೆ ಜೀವನದಲ್ಲಿ ದೊಡ್ಡ ಸವಾಲಾಗಿತ್ತು ಎಂದರೆ ತಪ್ಪೇನಲ್ಲ ಅಂತ ಭಾವನೆಯಿಂದ ನಾನು ಹೇಳ್ತಿದೀನಿ ನಾವು ಅನೇಕ ತೊಂದರೆಗಳನ್ನು ಅನುಭವ್ಸಿದ್ದೀವಿ ಆಗ ನಾವು ಸ್ವತಃ ಅಡಿಗೆ ಮಾಡಿಕೊಳ್ಬೇಕಾಗಿತ್ತು ಆಗ ತುಂಬ ತೊಂದರೆಯನ್ನು ಅನುಭವಿಸಿಕೊಂಡು ನಮ್ಮ ತಾಯಿಯ ನೋವನ್ನು ನಾವು ಸಹಿಸಿಕೊಂಡು ತೊಂದರೆಯನ್ನು ಅನುಭವಿಸಬೇಕಾಯಿತು